ಹಲೋ ನೋಡಿ ಸರ್ ನಾವು ಟ್ಯಾಬ್ ಬುಕ್ ಮಾಡಿ ಅರ್ಧ ಗಂಟೆ ಆಯಿತು ಅರ್ಧ ಗಂಟೆಯಿಂದ ಕಾಯ್ತಾನೇ ಇದ್ದೀನಿ ಈ ದಾರೀಲಿ ಒಂದು ಸಹ ವೆಯ್ಕಲ್ ಇಲ್ಲ ನಾನು ಬರೋಣ ಅಂತ ಅಂದ್ರೂ ಕೂಡ ದಯವಿಟ್ಟು ನೀವು ಬರ್ತಿರೋ ಇಲ್ಲವೋ ಹೇಳಿ ಸರ್ ಇಲ್ಲ ಅಂದರೆ ನಾನು ಬೇರೆ ಟ್ಯಾಬ್ ಬುಕ್ ಮಾಡ್ತೀನಿ ಅಷ್ಟೆ ಅಲ್ಲ ಸರ್ ಎಷ್ಟು ಸಲ ಹೇಳ್ಲಿ ಸರ್ ನಿಮಗೆ ಅವಾಗಿಂದನೂ ಕಾಲ್ ಮಾಡ್ತಾನೇ ಇದ್ದೀನಿ ನೀವ್ ಕಾಲ್ ಕೂಡ ಪಿಕ್ ಮಾಡ್ತಿಲ್ಲ ಇವಾಗ ಹೇಳಿದ್ರೆ ಬರ್ತಿದ್ದೀನಿ ಬರ್ತಿದ್ದೀನಿ ಅಂತ ಹೇಳ್ತಿದ್ದೀರ ನಿಮ್ಗೆ ಏನು ಸಮಸ್ಯೆ ಇದೆ ಅಂತ ಅದ್ನಾದ್ರು ಹೇಳಿ ಸರ್ ಇಲ್ಲ ಸರ್ ಆಗೋಲ್ಲ ಸರ್ ನಮಗೆ ನೀವು ಬೇಗ ಬರ್ತಿರೋ ಇಲ್ಲವೋ ಅಷ್ಟು ಹೇಳಿ ಸರ್ ನನಗಂತೂ ಕಾಯೋಕ್ಕಾಗಲ್ಲ ನಂಗೆ ತುಂಬ ಟೈಮ್ ಆಗ್ತಿದೆ ಇಷ್ಟು ಲೇಟಾಗಿ ನಮ್ಮ ಮನೆಗೆ ಹೋದ್ರೆ ನಮ್ಮ ಅಪ್ಪ ಅಮ್ಮ ಬೈತಾರೆ ಸರ್ ಪ್ಲೀಸ್ ಬರೋಕ್ಕಾಗುತ್ತೋ ಇಲ್ಲವೋ ಅಷ್ಟು ಹೇಳಿ ಇಲ್ಲ ಸರ್ ಕರೆಕ್ಟಾಗಿ ಹೇಳಿ ಇವಾಗ ಬರ್ತೀರೊ ಇಲ್ಲವೋ ಹೇಳಿ ನಾನು ಇಲ್ಲ ಅಂದರೆ ಬೇರೆ ಟ್ಯಾಬ್ ಬುಕ್ ಮಾಡ್ಕಂಡು ಹೋಗ್ತೀನಿ ಅಲ್ಲ ಸರ್ ಎಷ್ಟು ಸಲ ಕಾಯೋಕ್ಕಾಗುತ್ತೆ ಒಬ್ಬ ಮನುಷ್ಯಂಗೆ ಒಂದು ಇಂತಿಷ್ಟು ಸಮಯ ತಾಳ್ಮೆ ಅಂತ ಇರುತ್ತೆ ಆ ತಾಳ್ಮೆನೂ ಮೀರೋಗಿದೆ ನನ್ನದು ನನಗೆ ಅಂತೂ ಕಾಯೋಕ್ಕಾಗ್ತಿಲ್ಲ ಸರ್ ದಯವಿಟ್ಟು ಬರೋದಾದರೆ ಬರ್ತೀನಿ ಅಂತ ಹೇಳಿ ಇಲ್ಲ ಅಂದರೆ ಇಲ್ಲ ಅಂತ ಹೇಳಿ ನಾನು ಬೇರೊರ ರೀತಿ ಅಲ್ಲ ಸರ್ ಸ್ವಲ್ಪ ಮಾನವೀಯತೆ ನನಗಿರೊದ್ರಿಂದ ನಾನು ಆವಾಗಿಂದನೂ ಹೇಳ್ತಾನೇ ಇದ್ದೀನಿ ಈಗ ಬರ್ತೀರ ಆಗ ಬರ್ತೀರ ಅಂತ ಕಾಯ್ತಾನೇ ಇದ್ದೀನಿ ನನ್ನಷ್ಟು ತಾಳ್ಮೆಯಿಂದನೂ ಸಹ ಸಹನೆಯಿಂದ ಸಹ ಯಾರೂ ಕೂಡ ಮಾತಾಡೋದಿಲ್ಲ ನಿಮ್ಮ ಹತ್ರ ನಾನಾಗಿರೋದಕ್ಕೆ ಈ ಥರ ಮಾತಾಡ್ತಿದ್ದೀನಿ ಅಕಸ್ಮಾತ್ ಬೇರೆ ಇನ್ನು ಯಾರೋ ಆಗಿದ್ದಿದ್ದರೆ ಇಷ್ಟೊತ್ತಿಗೆ ಅವ್ರ ವೇ ಮಾತಾಡುವಂತಹ ದಾರಿನೇ ಬೇರೆ ಆಗ್ತಿತ್ತು ಸರ್ ನೀವು ಕರೆಕ್ಟಾಗಿ ಹೇಳಿ ಬರ್ತಿದ್ದೀರೋ ಇಲ್ಲವೋ ಇವಾಗ ಎಲ್ಲಿದ್ದೀರಾ ಅಂತನಾದ್ರೂ ಹೇಳಿ ಆಂ ಹಿಂಗೆ ಸರ್ ನಿಮ್ಮ ಮನೆಲ್ಲಿ ಹೆಣ್ಮಕ್ಳು ಇರ್ತಾರೆ ಎಲ್ಲ ಮನೇಲ್ಲೂ ಹೆಣ್ಮಕ್ಳ್ ಇರ್ತಾರೆ ಅವ್ರು ಹೇಗೆ ಹೋಗ್ತಾರೆ ಕರೆಕ್ಟ್ ಟೈಮಿಗೆ ರೀಚ್ ಆಗ್ತಾರೋ ಇಲ್ಲವೋ ಅಂತ ನಿಮಗೆ ಅಷ್ಟು ಕಾಮನ್ಸೆನ್ಸ್ ಬೇಡವಾ ಸರ್ ನಿಮ್ಮ ಮನೆ ಮಗಳು ಈ ಥರ ಆಗಿದ್ದಿದ್ರೆ ನೀವು ಇದೇ ಥರ ಮಾತಾಡ್ತಿದ್ರಾ ಸರ್ ಹೇಳಿ ದಯವಿಟ್ಟು ಬರ್ತೀರೋ ಇಲ್ಲವೋ ಹೇಳಿ ಸರ್ ಅಲ್ಲ ಸರ್ ನೀವ್ಯಾಕೆ ಇಷ್ಟೊಂದು ಇರೆನ್ ತುಂಬ ನೆಗ್ಲೆಟ್ ಮಾಡ್ತಿದ್ದೀರ ಸರ್ ನಮ್ಗೆ ತುಂಬ ಟೈಮ್ ಆಗಿದೆ ಅಂತ ನಿಮ್ಗೆ ಹೇಳಿದೀನಿ ಮುಂಚೆಯೇ ಅವಾಗಿಂದ ಅರ್ಧ ಗಂಟೆಯಿಂದನೂ ಕಾಯ್ಮಾಡ್ ಕಾಯ್ತಾನೇ ಇದ್ದೀನಿ ನಿಮಗೆ ಇನ್ನೂ ಒಂದು ಹತ್ತು ಹನ್ನೆರಡು ಸಲ ಕಾಲ್ ಮಾಡಿದ್ದೀನಿ ಆದರೆ ನೀವು ಕಾಲ್ ಕೂಡ ಪಿಕ್ ಮಾಡಿಲ್ಲ ಹೇಳಿ ಸರ್ ಇಲ್ಲ ಸರ್ ನಾನು ಕ್ಯಾನ್ಸಲ್ ಮಾಡ್ತಿದ್ದೀನಿ ಸರ್ ಇಷ್ಟೆ ಈಗ ಬರ್ತೀರೋ ಇಲ್ಲವೋ ಹೇಳಿ ಇವಾಗ ಎಲ್ಲಿದ್ದೀರಾ ಅಂತನಾದ್ರು ಹೇಳಿ ಅದನ್ನೂ ಹೇಳ್ಲಿಲ್ಲ ಅಂದರೆ ಹೇಗೆ ಸರ್ ನಾವು ಎಷ್ಟೊತ್ತನ್ಕ ಅಂತ ಕಾಯೋಕ್ಕಾಗುತ್ತೆ ಬೇರೆ ವೆಯ್ಕಲ್ಸಲ್ಲಿ ಹೋಗೋಣ ಅಂದರೆ ಇಲ್ಲಿ ಈ ದಾರೀಲಿ ಯಾವ ವೆಯ್ಕಲ್ಸ್ ಕೂಡ ಬರ್ತಾ ಇಲ್ಲ ಹೆಂಗೆ ಮಾಡೋಕ್ಕಾಗುತ್ತೆ ಹೇಳಿ ಸರ್ ಒಂದು ಹೆಣ್ಮಗ್ಳು ಹೇಳ್ತಿದಾಳೆ ಒಂದು ಸ್ವಲ್ಪ ಅರ್ಥ ಮಾಡಿಕೊಳ್ಳಿ ಸರ್